ಸೊ ಏನಂದರೆ ಒಂದು ದಿನ ಹಿಂಗೇ ಯಾವುದೋ ಒಂದು ಫ್ಲಿಪ್ಕಾರ್ಟೋ ಅಥ್ವ ಮೀಶೋ ಯಾವುದೊ ಆ್ಯಪ್ ಸ್ಕ್ರೋಲ್ ಮಾಡ್ವತೆಗೆನೇ ನಂಗೆ ಒಂದು ಹಂಗೇ ಒಂದು ಶರ್ಟ್ ಕಾಣಿಸ್ತು ನೋಡ್ಲಿಕ್ ಭಾಳ ಅಟ್ಟ್ರಾಕ್ಟಿವ್ ಇತ್ತು ಅದ್ರ ಡಿಸೈನ್ ಮತ್ತು ಕಲರ್ನಾಗ ಎಲ್ಲ ಭಾಳ ಇಷ್ಟ ಆಯಿತು ಸೊ ನನ್ನಹತ್ರ ಒಂದು ಜೀನ್ಸ್ ಇಸ್ಸು ಸೊ ಅದ್ರ ಮ್ಯಾಚ್ ಆಗ್ತದಂತ ನಾ ಏನು ಅನ್ಕೊಂಡೆ ಆ ಶರ್ಟ್ ಆರ್ಡರ್ ಮಾಡಮಿ ಅಂತ ಅನ್ಕೊಂಡೆ ಸೊ ಆರ್ಡರ್ ಮಾಡ್ದೆ ಬಟ್ ನಂಗೆ ಕ್ಯಾಶ್ ಆನ್ ಡೆಲವರಿ ಬೇಕಾಗಿತ್ತು ಅದ್ಕೆ ನಾನು ಕ್ಯಾಶ್ ಆನ್ ಡೆನ್ವರಿ ಇರಲಿಲ್ಲ ಸಿನ್ಸ್ ಆನ್ಲೈನ್ ಪೇಮೆಂಟ್ ಇತ್ತು ಅದನ್ನು ಮಾಡ್ದೆ ಸೊ ಅವ್ರು ಹೇಳಿರು ಅದು ಹತ್ತು ವಿದಿನ್ ಫೋರ್ ಫೈವ್ ಡೇಸ್ನಾಗೆಲ್ಲ ಆಡ್ರ್ ಆಗ್ತದಂತ ಸೊ ಆರ್ಡರ್ ಆಯಿತು ಆದಮೇಲು ಅದು ಓಪನ್ ಮಾಡಬೇಕಾದ್ದು ಓಪನ್ ಮಾಡಿರು ಅದು ನಾ ಮಾಡಿರೋ ಶರ್ಟ್ಕ್ಕಿಂತ ಫುಲ್ ಆಪ್ಪೋಸಿಟ್ ಅದ ಅದ್ರ ಕಲರ್ ಛಲೋ ಬಂದಿಲ್ಲ ಅದರ ಡಿಸೈನ್ ಛಲೋ ಬಂದಿಲ್ಲ ಅದ್ರ ಕ್ವಾಲಿಟಿ ಛಲೋ ಬಂದಿಲ್ಲ ಕಲರ್ ನಾ ಯಾವುದೋ ಒಂದು ಹೇಳೆರ್ ಅವ್ರ್ ಇನ್ನೊಂದು ಕಲರ್ ನಾ ಯೆಲ್ಲೋ ಕಲರ್ ಆರ್ ಆರ್ಡರ್ ಮಾಡಿರ್ ಅವ್ರು ಬ್ಲೂ ಕಲರ್ ತಂದು ಕೊಟ್ಟಿರು ಸೋ ಹಿಂಗಾಗಿತ್ತು ಆ್ಯಂಡ್ ಅದ್ರ ಕ್ವಾಲಿಟಿ ಭಾಳ್ ಲೊ ಕ್ವಾಲಿಟಿ ಇತ್ತು ಹಾಂ ಫುಲ್ ಹಿಂಗ್ ಕೈದಾಲ್ ಹಿಡಿದ್ರೆ ಎಲ್ಲ ಅದು ಹಾಂ ಅದು ಬಟ್ಟೆ ಒಟ್ಟು ಚಲೋ ಇರಲಿಲ್ಲ ಸೊ ನಮ್ಮ ಮಮ್ಮಿ ಪಪ್ಪ ಎಲ್ಲ ಇಲ್ಲ ಬೈಲಾಕೆ ಸ್ಟಾರ್ಟ್ ಮಾಡ್ರೂ ನಿಂಗೆ ಶಾಪಿಗೆ ಹೋಗಿ ತಗೊಳ್ಳೋಕ್ ಶಾಪಿಗೆ ಹೋಗಿ ತಗೊಳ್ಳೋಕ್ ಏನಾತದ ಆನ್ಲೈನಲ್ಲಿ ಆಡ್ರ್ ಯಾಕೆ ಮಾಡ್ತಿ ನಮ್ಗೆ ಹೇಳಿರೆ ನಾವೇ ಕರ್ಕೊಂಡು ಹೋಗ್ತೀವಲ್ಲ ಅಂತ ಪರಿ ಏನದು ಆನ್ಲೈನ್ ಆರ್ಡರ್ ಮಾಡ್ಲಾಕ ನಿಂಗೆ ಗೊತ್ತಿರೊಲ್ಲ ಏನಿರೊಲ್ಲ ಹಂಗೆ ಕ್ಯಾಶ್ ಆನ್ ಡೆಲಿವರಿನು ಇಲ್ಲ ಆನ್ಲೈನ್ ಎಲ್ಲ ಪೇಮೆಂಟ್ ಮಾಡ್ಬಿಟ್ಟು ಸೊ ಈಗ ಏನು ಮಾಡಬೇಕು ಅಂದೇ ಸೊ ಅದಕ್ಕೆ ನಾ ಹೇಳಿದೆ ಇಲ್ಲ ಆರ್ಡರಾ ಮಾಡೀನಿ ಬಟ್ ಅದು ವಾಪಾಸ್ ಆಗ್ತದೆ ಮನಿ ಅಂತಂದೆ ಸೊ ಮನಿ ಮ್ಯಾಟರಿಲ್ಲ ಬಟ್ ಕ್ವಾಲಿಟಿ ಅರಾ ಛಲೋ ಇರಬೇಕು ಬಟ್ ಕ್ವಾಲಿಟಿ ಚಲೋ ಇರಲಿಲ್ಲ ಕಲರ್ ಯಾವುದೋ ಹೇಳಿರೆ ಯಾವುದೋ ಆರ್ಡರ್ ಯಾವುದೋ ಬಂದಿತ್ತು ಮತ್ತು ಅದು ಭಾಳ ಸೈಜ್ ಭಾಳ ದೊಡ್ಡದಾಗಿತ್ತು ಶರ್ಟ್ ಕುರ್ತಾ ಆಗಿತ್ತು ಸೊ ಅದು ನಂಗೆ ಮೆಮೊರ್ ನೆನಪಿರೋ ಮೂಮೆಂಟ್ ಆನ್ಲೈನ್ ಆರ್ಡರ್ ಮ್ಯಾಲ ಕ್ವಾಲಿಟಿ ಅರಾ ಫುಲ್ ಲೀಸ್ ಕ್ವಾಲಿಟಿ ಬಂದಿತ್ತು ಕಲರ್ ಡಿಸೈನ್ ಏನು ಚಲೋ ಇರಲಿಲ್ಲ ಅದಕ್ಕೆ ಇನ್ನೊಂದು ಸರಿ ಸೊ ಯಾವುದೇ ಬಟ್ ಅದು ಆನ್ಲೈನ್ ನೋಡ್ಲಾಕೆ ಛಲೋ ಇತ್ತು ಎಲ್ಲ ಇಷ್ಟ ಆಗಿತ್ತು ಬಟ್ ಆರ್ಡರ್ ಮಾಡಿದಾಗ ಕ್ವಾಲಿಟಿ ಏನು ಛಲೋ ಬಂದಿರಲಿಲ್ಲ ಬಟ್ ನಂಗೆ ಅರ್ಜೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ನಾನು ಆರ್ಡರ್ ಮಾಡಿದ್ದೆ ಸೊ ಹಿಂಗಾಗಿ ಹಿಂಗೆ ದುಃಖ ಆಗಿತ್ತು ಅದಕ್ಕೆ ಇನ್ನೊಂದು ಸರೀ ಇನ್ನೊಂದು ಸರಿ ಯಾವಾಗೋ ನಾನು ಆನ್ಲೈನ್ ಯಾವುದೇ ಡ್ರೆಸ್ ಮಾಡೋ ಟೈಮಿಗೆ ನಮ್ಮ ಪಪ್ಪಾ ಮಮ್ಮಿ ಸುಮ್ ಯಾಕೆ ಸುಮ್ಮನೆ ಆರ್ಡರ್ ಮಾಡ್ತಿ ಹಂಗೆ ಹಿಂಗೆ ನಿಂಗೆ ಗೊತ್ತಾಗಲ್ಲೆನೂ ಸುಮ್ಮನೆ ಅದು ಇದು ಅನ್ಕೋತ ಆನ್ಲೈನ್ ಮಾಡ್ತಿ ಆಮೇಲೆ ಕೊಟ್ಟ ಕ್ವಾಲಿಟಿ ಛಲೋ ಬರೋಲ್ಲ ಏನು ಛಲೋ ಬರಲ್ಲ ಆಮೇಲೆ ಒಟ್ಟ ಹಾಕು ಮ್ಯಾಲ ಇಷ್ಟ ಆಗೊಲ್ಲ ಅದು ಇದು ಅಂತಿ ನಮಗೆ ನಂಗೆ ಬೈತಾರೆ ಸೊ ಅದಕ್ಕೆ ಆನ್ಲೈನ್ ಮಾಡಿದ ಟೈಮಿಗೆ ಈಗಲೂ ಒಂದು ಸರಿ ತಿಂಕ್ ಮಾಡಬೇಕಾತದ ಸೊ ಅದು ಭಾಳ್ ಇಷ್ಟ ಆಗಿತ್ತು ಅದ್ಕಾಗೆ ಆಡ್ರ್ ಮಾಡಿದ್ದೆ ನಾ ಎಲ್ಲ ಇಷ್ಟ ಆಗಿತ್ತು ಕಲರ್ ಮತ್ತು ಅದ್ರ ಮ್ಯಾಲಿದ್ದು ಪ್ರಿಂಟ್ಸ ಮತ್ತು ನನ್ನ ಜೀನ್ಸ್ ಇರೋ ಜೀನ್ಸ್ ಮ್ಯಾಲೆ ಭಾಳ್ ಛಲೋ ಸೂಟ್ ಆಗಿರ್ತಿತ್ತು ಸೂಟ್ ಅನಿಸಿತ್ತು ಕಲರ್ ಸೊ ಅದಕ್ಕೆ ಆರ್ಡರ್ ಮಾಡಿದ್ದು ಬಟ್ ಅದು ಹಿಂಗಾಗಿತ್ತು ಏನು ಛಲೋ ಬಂದಿರ್ಲಿಲ್ಲ ಕ್ವಾಲಿಟಿ ಎಲ್ಲಾ ಫುಲ್ ಲೋ ಕ್ವಾಲಿಟಿ ಬಂದಿತ್ತು ಕಲರ್ ಎಲ್ಲ ಭಾಳ ಡಿಮ್ ಕಲರ್ ಬಂದಿತ್ತು ಬೇರೆ ಕಲರೇ ಬಂದಿತ್ತು ಇನ್ಫ್ಯಾಕ್ಟ್ ಆ್ಯಂಡ್ ಪ್ರಿಂಟೆಡ್ ಬೇರೆ ಡಿಸೈನ್ ಬೇರೆ ಕಲರ್ ಆ್ಯಂಡ್ ಸೈಜ್ ಭಾಳ ದೊಡ್ಡದು ಬಂದಿತ್ತು ಒಟ್ಟಾ ನನ್ನ ಜೀನ್ಸ್ ಮ್ಯಾಲೆ ಮ್ಯಾಚ್ ಆಗ್ತಿರಲಿಲ್ಲ ಅದು ಸೊ ಅದ್ಕೆ ಮತ್ತು ಅದುಕ್ಕೆ ರಿಟರ್ನ್ ಹಾಕಿದೆ ಮತ್ತು ರಿಟರ್ನ್ ಹಾಕ್ಮ್ಯಾಲ ಮತ್ತು ಬೇರೆ ಮತ್ತು ರಿಟರ್ನ್ ಹಾಕಿ ಬೇರೆ ಪ್ರಾಡಕ್ಟ್ ಆಡ್ರ್ ಮಾಡಿ ಅವಾಗ ಮತ್ತು ಫೀಡ್ಬ್ಯಾಕ್ ಟೈಮ್ನಾಗ ಫೀಡ್ಬ್ಯಾಕ್ ಅವ್ರಿಗೆ ಹೇಳಿದೆ ಹಿಂಗೆ ರಾಂಗ್ ಬಂದಿದೆ ಅಂತ ಆವಾಗ ಮತ್ತು ರಿಟರ್ನ್ ಹಾಕಿ ಮತ್ತು ನಾ ಆರ್ಡರ್ ಮಾಡಿ ಶರ್ಟ್ ನಂಗೆ ಬ ಮತ್ತು ಬಂತು ಸೊ ಅದಕ್ಕೆ ನಾನು ಯಾವಾಗೂ ಏನು ಒಂದು ಆರ್ಡರ್ ಮಾಡಬೇಕಂದ್ರೆ ಒಂದು ಸರಿ ಪಪ್ಪ ಮಮ್ಮಿಗೆ ಕೇಳಿ ಆಡ್ರ್ ಮಾಡ್ಬೇಕಾತು ಆಮೇಲೆ ಬಂದ್ಮೇಲೆ ಮತ್ತು ಬೈದಾಕ ಸ್ಟಾರ್ಟ್ ಮಾಡ್ತಾರೆ ನಿಂಗೆ ಗೊತ್ತಾಗಲ್ಲೇನೂ ಹಂಗೆ ಆರ್ಡರ್ ಮಾಡ್ತಿ ಹಿಂಗೆ ಆಡ್ರ್ ಮಾಡ್ತಿ ಅಂತ

ಕ್ವಾಲಿಟಿ ಹೆಂಗಿರ್ತದ ಅಂತ ಬಿಕಾಸ್ ಅದ್ರ ಫೋಟೋಶೂಟ್ ಭಾಳ ಈ ಭಾಳ್ ಅಟ್ಟ್ರಾಕ್ಟಿವ್ ಅಗಾಂಗೆ ಮಾಡಿರ್ತರೆ ಬಟ್ ರಿಯಾಲಿಟಿನಾಗೆ ಭಾಳ್ ಪೂವರ್ ಇರ್ತದೆ ಅದು ಕ್ವಾಲಿಟಿ ಕಲರ್ ಎಲ್ಲ ಸೊ ಅದಕ್ಕೆ ಏನೋ ಒಂದು ಆಡ್ರ್ ಮಾಡಿದ ಟೈಮಿಗೆ ಭಾಳ ಅದ್ರದ್ದು ಏನೇನು ಅದಾ ಎಲ್ಲ ಫಾಲೋ ಮಾಡಿ ಅದು ಫುಲ್ ಓದಿ ಕರೆಕ್ಟಾಗಿ ಆರ್ಡರ್ ಮಾಡಬೇಕು ಇನ್ನೊಂದ್ಸರಿ ಏನೇ ಆಡ್ರ್ ಮಾಡ್ರಿ ಅಥ್ವ ಮತ್ತು ಇನ್ನೊಂದ್ಸರಿ ಶರ್ಟ್ ಇನ್ನೊಂದ್ಸರಿ ಇನ್ನೊಂದು ಶರ್ಟೇ ಆರ್ಡರ್ ಮಾಡಿದ್ದೆ ಅದುನು ಹಿಂಗೇ ಆಗಿತ್ತು ಈ ಒಂದು ಕಲರ್ ಡಿಸೈನ್ ಎಲ್ಲ ಸೇಮ್ ಬಂದರು ಕ್ವಾಲಿಟಿ ಸ್ವಲ್ಪ್ ಲೊ ಇತ್ತು ಸೊ ಅದಕ್ಕೆ ಹಿಂಗೇ ಏನೋ ಆಗ್ತಾ ಇರ್ತಾವ ನಾವು ಏನು ಅನ್ಕೊಂಡಿರ್ತಿವಿ ಏನು ತೋರಿಸಿರ್ತಾರೋ ಅದು ಇರೊಲ್ಲ ಎಕ್ಸಾಕ್ಟ್ಲಿ ಒಂದು ನಾವು ಏನೋ ಆಡ್ರ್ ಕಲರ್ ಇದ್ರೆ ಕಲರ್ ಚೇಂಜ್ ಬರುತ್ತಾ ಅಥ್ವ ಪ್ರಿಂಟೆಡ್ ಇದ್ರೆ ಎಲ್ಲ ಸೇಮ್ ಬಂದರೆ ಕ್ವಾಲಿಟಿ ಲೊ ಇರುತ್ತೆ ಕ್ವಾಲಿಟಿ ಛಲೋ ಇದ್ರೆ ನಾವು ಏನು ಡಿಸೈನ್ ಅಥ್ವ ಕಲರ್ ಆರ್ಡರ್ ಮಾಡಿರ್ತಿವಿ ಅದು ಚೇಂಜ್ ಇರ್ತದೆ ಸೊ ಹಿಂಗೇ ಬೈ ಮಿಸ್ಟೇಕ್ಸ್ ಒಂದೊಂದು ಯಾವಾಗೋ ಆಗಿರ್ತಾವ ಇದನ್ನ ಆಡ್ರ್ ಮಾಡಿದ್ದೂ ಫ್ಲಿಪ್ಕಾರ್ಟ್ ಮ ಸಾರೀ ಮಿಶೋ ಮೇಲೆ ಆಡ್ರ್ ಮಾಡಿದ್ದೆ ಸೊ ಮಿಶೋ ಮೇಲೆ ನಾ ಮೊದಲು ತರಿಸಿ ಪ್ರಾಡಕ್ಟ್ಸ್ ಎಲ್ಲ ಛಲೋ ಇದ್ವು ಸೊ ಅದು ಅನ್ಕೊಂಡು ಇದು ಆಡ್ರ್ ಮಾಡಿದ್ದೆ ಬಟ್ ಇದು ಛಲೋ ಬಂದಿರಲಿಲ್ಲ